ನಾನು ತೆಗೆದ ಫೊಟೊಗಳನ್ನು ನಾನು ಸೋಶ್ಯಲ್ ಮೀಡ್ಯಾದಲ್ಲಿ ಸೇರಿಸುತ್ತಾ ಇರುತ್ತೇನೆ ನನ್ನ ಸೋಶ್ಯಲ್ ಮೀಡ್ಯಾಗಳು ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟ್ಟರ್ಗಳಲ್ಲಿ ನಾನು ನನ್ನ ತೆಗೆದ ಫೊಟೊಗಳನ್ನು ಪ್ರತೀ ದಿನಾಲೂ ಸೇರಿಸುತ್ತಾ ಇರುತ್ತೇನೆ ನಾನು ಎಲ್ಲೇ ಹೋದರೂ ಅಂದರೆ ಪ್ರತಿ ದಿನ ಪ್ರತಿ ದಿನ ಅಂತ ಹೇಳಿ ಅಲ್ಲ ಎಲ್ಲೇ ಹೋದರೂ ಈಗ ಹೊರಗಡೆ ಹೋದಾಗ ಒಂದೊಂದು ಊರಿಗೆ ವಿಸಿಟ್ ಮಾಡಿದಾಗ ಅಲ್ಲಿಯ ಪರಿಸರದ ಹಾಗೂ ಪ್ರಾಣಿಪಕ್ಷಿಗಳು ಹಾಗೂ ಟ್ರಾವೆಲ್ ಮಾಡುವಾಗ ಸಿಗುವ ವಸ್ತುಗಳದ್ದು ಫೊಟೊಗಳು ತೆಗೆಯುತ್ತಾ ಇರುತ್ತೇನೆ ಒಂದು ದಿನ ನಾನು ಮೈಸೂರಿಗೆ ಹೋಗಿದ್ದೆ ಅಲ್ಲಿ ಅರಮನೆ ಹಾಗೂ ಹೊರಗಿನ ಪರಿಸರದ ಚಿತ್ರಗಳನ್ನು ತೆಗೆದು ಸೋಶ್ಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡಿದ್ದೆ ಅದನ್ನು ಜನರು ಅತಿಯಾಗಿ ಹೆಚ್ಚು ಮೆಚ್ಚಿಕೊಂಡಿದ್ದರು ಹೀಗಾಗಿ ನಾನು ಅಲ್ಲಿಂದ ಶುರು ಮಾಡಿರುವುದು ಇಲ್ಲಿ ತನಕ ನಿರಂತರವಾಗಿ ನಾನು ಫೊಟೊಗಳನ್ನು ತೆಗೆದು ಅಪ್ಲೋಡ್ ಮಾಡುತ್ತಾ ಇರುತ್ತೇನೆ ಅಂದರೆ ಅದು ಸವಿನೆನಪಿಗೋಸ್ಕರ ನಾನು ಅಪ್ಲೋಡ್ ಮಾಡು ಮಾಡುತ್ತಾ ಇರುತ್ತೇನೆ ನಾನು ಹಾಗಾಗಿ ಸುಮಾರು ಕಡೆ ಸಂಚರಿಸ್ತಾ ಇರುತ್ತೇನೆ ಬೈಕ್ಗಳಲ್ಲಿ ಹಾಗೂ ಕಾರುಗಳಲ್ಲಿ ನನ್ನ ಗೆಳೆಯರ ಜೊತೆ ಮಡಿಕೇರಿ ಚಿಕ್ಕಮಗಳೂರು ಮೈಸೂರು ಬೆಂಗಳೂರು ಕೇರಳ ಮುಂಬೈ ದೆಹಲಿ ಗೋವಾ ಹೀಗೆ ಮುಂತಾದ ಕಡೆಗಳಲ್ಲಿ ಸಂಚರಿಸುತ್ತಾ ಇರುತ್ತೇನೆ ನಾನು ಪ್ರತಿ ದಿನಾಲೂ ತೆಗೆದ ಫೊಟೊಗಳನ್ನು ನನ್ನ ಸೋಶ್ಯಲ್ ಮೀಡ್ಯಾದಲ್ಲಿ ಸೇರಿಸುವುದು ಏನು ಏಕೆಂದರೆ ನಾನು ಅದು ಸವಿನೆನಪಿಗೋಸ್ಕರ ಸೇರಿಸುತ್ತಾ ಇರುತ್ತೇನೆ ಹಾಗೂ ಜನರು ನನ್ನ ನಾನು ತೆಗೆದ ಫೊಟೊಗಳನ್ನು ಇಷ್ಟಪಡುತ್ತಾರೆ ನಾನು ತೆಗೆದ ಫೊಟೊಗಳಲ್ಲಿ ತುಂಬ ಜನರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಅಂದರೆ ನಾನು ಫೊಟೊ ತೆಗೆದು ಬರೀ ಅಪ್ಲೋಡ್ ಮಾಡಿ ಬಿಡುವುದಿಲ್ಲ ಫೊಟೊ ತೆಗೆದು ಅದನ್ನು ಕರೆಕ್ಷನ್ ಅಥವಾ ಎಡಿಟ್ ಎಡಿಟ್ಗಳನ್ನು ಮಾಡಿ ನಂತರ ನನ್ನ ಫೊಟೊ ಸೋಶ್ಯಲ್ ಮೀಡಿಯಾಗಳಿಗೆ ಸೇರಿಸುತ್ತೇನೆ ಇದರಿಂದಾಗಿ ತುಂಬ ಜನರು ಇಷ್ಟಪಡುತ್ತಾರೆ ಇದರಿಂದಾಗಿ ನನಗೂ ಸ್ವಲ್ಪ ಜನಪ್ರಿಯತೆ ಬರುತ್ತದೆ ಹಾಗಾಗಿ ನಾನು ನಾನು ತೆಗೆದ ಫೊಟೊಗಳನ್ನು ಪ್ರತೀ ದಿನನೂ ಸೋಶ್ಯಲ್ ಮೀಡ್ಯಾಗಳಲ್ಲಿ ಹಾಕುತ್ತಾ ಇರುತ್ತೇನೆ ನಾ ಅದೇ ಅಂದರೆ ನನಗೆ ಇಷ್ಟ ನನ್ನ ಹವ್ಯಾಸವಾಗಿದೆ ಫೊಟೊ ತೆಗೆಯುವುದು ಇದರಿಂದಾಗಿ ನಾನು ಫೊಟೊ ತೆಗೆದದ್ದನ್ನು ಹಾಗೆಯೇ ಇಟ್ಟುಕೊಳ್ಳುವುದಿಲ್ಲ ಅಂದರೆ ಯಾವುದೇ ಸೋಶ್ಯಲ್ ಮೀಡ್ಯಾದಲ್ಲಿ ಹಾಕ್ತಾ ಇರುತ್ತೇನೆ ಇದರಿಂದಾಗಿ ನನಗೆ ಹೆಚ್ಚಿನ ಜನಪ್ರಿಯತೆ ಕೂಡ ಬಂದಿದೆ ಹಾಗೂ ನನ್ನ ಫಾಲೋವರ್ಸ್ ಕೂಡ ಹೆಚ್ಚಾಗ್ತಾರೆ ಹಾಗಾಗಿ ನಾನು ಪ್ರತಿ ದಿನ ತೆಗೆದ ಫೊಟೊವನ್ನು ಸೋಶ್ಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡುತ್ತಾ ಇರುತ್ತೇನೆ ಹಾಗೂ ತುಂಬ ಜನ ಅದನ್ನು ಇಷ್ಟಪಟ್ಟು ಶೇರ್ ಮಾಡಿ ನನಗೆ ಗುರುತಿಸಿದ್ದಾರೆ